ಹಾಂ ಏನು ಬೇಕಮ್ಮ ತರಕಾರಿ ತುಂಬ ಇದೆ ತೊಂಡೆಕಾಯಿ ಬೆಂಡೆಕಾಯಿ ಪಾಲಕ್ ಮತ್ತು ಬಿಟ್ರೂಟ್ ಇದೆ ಸುವರ್ಣಗಡ್ಡೆ ಇದೆ ಏನು ಹೇಳಿ ಬೇಕು ಹೇಳಿ ನಿಮ್ಗೇನು ಬೇಕು ನಿಮಗೆ ಕಮ್ಮಿ ಮಾಡುವ ಅದ್ಕೆ ಐವತ್ತು ರೂಪಾಯಿ ಮತ್ತು ಸುರ್ಣಗೆಡ್ಡೆಗೆ ರೇಟ್ ಸ್ವಲ್ಪ ಜಾಸ್ತಿ ಉಂಟು ನೋಡುವ ಕಮ್ಮಿ ಮಾಡುವ ಹೇಳಿ ಯಾವುದೆಲ್ಲ ಬೇಕು ಅಂತೇಳಿ ಹಾಂ ಆಯಿತು ಯಾವಾಗ ಬರ್ತಿರಿ ನೋಡಿ ನಮ್ಮ ಹುಡ್ಗ ಹೊರಗೆ ಹೋಗಿದಾನೆ ಈಗ ಬರ್ತಾನೆ ಆಯ್ತು ಕಲಿಸಿ ಕೊಡ್ತೇನೆ ಕಳಿಸಿ ಕೊಡ್ತೇನೆ ಹಣ ಹಣ ಕಳಿಸಿದಲ ನಾಳೆ ಸಂಜೆ ಕೊಡ್ಬೌದು ಅಥ್ವ ನೀವು ಈಚೆ ಬಂದಾಗ ಕೊಟ್ಬಿಡಿ ಗೊತ್ತಿದೆ ಮನೆ ಗೊತ್ತಿದೆ ಅಲ್ಲ ಬೆಳಗ್ಗೆ ಗಿರಾಕಿಗಳೇ ಇದೆ ಅಲ್ಲ ತುಂಬ ಹಾಗಾಗಿ ಚಹಾ ಕುಡ್ದಿದೇನೆ ಇನ್ನು ತಿಂಡಿ ಎಲ್ಲ ತಿನ್ನಬೇಕು ಮತ್ತು ಇವತ್ತು ಭಾನುವಾರ ಅಲ್ಲ ಇನ್ನೊಬ ಇವತ್ತು ಭಾನುವಾರ ಅಲ್ಲ ಮಧ್ಯಾಹ್ನ ಬಂದ್ ಮಾಡ್ತೇನೆ ಅಂಗಡಿ ಮಧ್ಯಾಹ್ನ ನಂತರ ಇಲ್ಲ ಮನೆಗೆ ಹೋಗ್ತ ಇದೇನೆ ಸಂಕ್ರಾಂತಿ ಅಲ್ವ ಮತ್ತು ಹೇಗಿದಿರಿ ನೀವು ಹೇಗಿದಿರಿ ಆಯ್ತು ಆಯ್ತು ಆಯ್ತು ಕಳಿಸ್ತೇವೆ ಕಳಿಸ್ತೇನೆ ಹುಡ್ಗ ಬಂದ ಕೂಡಲೆ ಕಳಿಸಿ ಆಯ್ತು ಆಯ್ತು ಆಯ್ತು